ಕೆಲವೊಂದು ಆರ್ಟಿಕಲ್ನ ಅಂದರೆ ಪತ್ರಿಕೆಯನ್ನು ನಂಬ್ತೀವಿ ಆದರೆ ಅವ್ರು ಬರ್ದಿರೋ ವಿಷಯದ ಬಗ್ಗೆ ಸತ್ಯತೆಯನ್ನ ಇದ್ದರೆ ಮಾತ್ರ ನಂಬ್ತೀವಿ ಕೆಲವು ದಿನ ಪತ್ರಿಕೆಗಳು ಇದಾವೆ ಅಂದರೆ ಹಣದ ಬಗ್ಗೆ ಮಾಡಲ್ಲಿಕ್ಕೆ ಏನೋ ಒಂದು ಆರ್ಟಿಕಲ್ ಬರಿತಾರ ಅಂದರೆ ರಾಜಕೀಯ ಆಗಿರ್ಬೌದು ತಮಗೆ ನೆಚ್ಚಿನ ನಾಯಕರ ಬಗ್ಗೆ ಆಗಿರ್ಬೌದು ತಮಗೆ ಯ ಹಣ ಯಾರು ನೀಡುತ್ತಾರೆ ಅವ್ರ ಬಗ್ಗೆ ಇಲ್ಲದಿದ್ದರೂ ಸೃಷ್ಟಿಯಾಗಿ ಬರೀತಾರೆ ಆದ ಕಾರಣ ಕೆಲವು ದಿನಪತ್ರಿಕೆ ಬೆಲೆ ಉಡ ಯಾಮೋಹ ಹೋಗಿದೆ ಅಂದರೆ ಫಸ್ಟ್ ಆಫ್ ಫಾಲು ದಿನಪತ್ರಿಕೆ ಈಗಿನ ಸಂದರ್ಭದಲ್ಲಿ ಯಾರು ಉ ಓದಾಕೆ ಇಷ್ಟ ಪಡ್ತಾಯಿಲ್ಲ ಆದರು ಅದರಲ್ಲೇ ದಿನಪತ್ರಿಕೆಗಳಲ್ಲೇ ವಿವಿಧ ದಿನಪತ್ರಿಕೆಗಳು ಇದಾವೆ ಅಂದರೆ ದಿನ ಪತ್ರಿಕೆಗಳ ಜೊತೆಗೆ ವಾರದ ಪತ್ರಿಕೆ ಮಾಸಿಕ ಪತ್ರಿಕೆಗಳು ಅಂತಂತ ಮಾಡಿದ್ದಾರೆ ನಮ್ಮ ಕನ್ನಡದಲ್ಲಿ ದಿನ ಪತ್ರಿಕೆಗಳು ಅಂತಂತಂದರೆ ವಿಜಯವಾಣಿ ವಿಜಯಕರ್ನಾಟಕ ಹೀಗೆ ನಾವು ಬ ಒಂದು ದಿನಪತ್ರಿಕೆಗಳು ಇದಾವೆ ಅದರಲ್ಲೇ ಬರೋ ವಿಷಯಗಳು ಅಂದರೆ ರಾಜಕೀಯ ಇರ್ಬೋದು ಕ್ರೀಡೆ ಇರ್ಬೋದು ಮತ್ತು ನಮ್ಮ ರಾಷ್ಟ್ರೀಯ ಸುದ್ಯ ಇರ್ಬೋದು ಅಂತಾರ್ರಾಷ್ಟ್ರೀಯ ಸುದ್ಯ ಆಗಿರ್ಬೋದ್ ಈಗೆ ಎಲ್ಲಾ ಬರೀತರ ಸಂಪಾದಕರು ಆದರೆ ಕೆಲವು ಸಂಪಾದಕರು ಇತ್ತೀಚಿನ ದಿನಗಳಲ್ಲಿ ಹಣದೆ ವ್ಯಾಮೋಹ ಜಾಸ್ತಿ ಆ ಮಾ ಆಗಿರೋ ಕಾರಣ ಅವರು ಕಾಟಚಾರಕ್ಕೆ ಬರೀತಾರೆ ಕಾಟಚಾರಕ್ಕೆ ಅಂತಂತಂತಂದರೆ ಲೈಕ್ ಅವರಿಗೆ ಹಣ ಇಷ್ಟ್ಕ್ ನೀಡಿದ್ದರೆ ಮಾತ್ರ ಬೆ ಬರೀತೀವಿ ಒಂದು ಅಂಕಣವನ್ನು ಅದನ್ನು ನಾವು ಏನು ಅಂತೀವಿ ಅಂಕಣವನ್ನ ಅಂತಂತೀವಿ ಹಾಗಾಗಿಯೇ ಈ ಕೆಲವು ಸಂದರ್ಭದಲ್ಲೇನು ದಿನಪತ್ರಿಯಲ್ಲಿ ಬರುವ ಅಥವಾ ದ ತೋರಿಸುವ ಸುದ್ದಿಗಳನ್ನ ನಂಬಕು ಕಷ್ಟ ಸುಳ್ಳನ್ನು ನಿಜ ಮಾಡ್ತಾರೆ ನಿಜಾನ ಸುಳ್ಳು ಮಾಡ್ತಾರೆ ಇವಾಗ ಈಗ ಒಂದು ಉದಾಹರ್ಣೆ ಕೊಡ್ಬೇಕು ಅಂದ್ರೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರಸಿದ್ಧ ನ್ಯೂಸ್ಪೇಪರ್ ಅದ ಬರ್ದರ ಇದಾದರು ಸರ್ ಸರ್ ಅಲೋ ಸರ್ ಸರ್ ಎಲ್ಲಿಗೆ ಎಲ್ಲಿ ಬರ್ಲಿ ಸರ್ ಇಲ್ಲೇ ಕಾಲೇಜ್ನಾಗ ಇದೇನೆ ಸರ್ ಹಾಂ ಓಕೆ ಸರ್ ಬಂದೆ ಸರ್ ಆದ ಕಾರಣ ನಾವೆಲ್ಲ ಇದು ಮಾಡಬೇಕು ನಾವು ದಿನ ಪತ್ರಿಕೆ ರವಿ ಬೆಳೆಗೆರೆ ಅವ್ರು ಬರ್ದಿರುವ ದಿನ ಪತ್ರಿಕೆಗಳು ಹಾಯ್ ಬೆಂಗ್ಳೂರು ಆಗ್ಬೋದು ಬೆಂಗ್ಳೂರು ಸಮಾಚಾರ ಬೆಂಗ್ಳೂರು ಅಂದ್ರೆ ರೌಡಿಸಮ್ ಬಗ್ಗೆ ಬರ್ದಿರ್ಬೌದು ಕೆಲವು ಕಾಲ್ಪನಿಕವಾಗಿ ಇರ್ಬೋದು ಕಾಲ್ಪನಿಕವಾಗಿ ಅಂತಂತಂತಂದರೆ ನಾವು ನೋಡ್ದೆ ಇರೋದಂತನ್ನು ಕೂಡ ರವಿ ಬೆಳೆಗೆರೆ ಬರ್ದಿದ್ದಾರೆ ಬರ್ದಿದ್ದಾರೆ ನೆಕ್ಸ್ಟು ಕಮ್ಸ ನೆಕ್ಸ್ಟು ಅವ್ರು ಬರ್ದಿರ್ ವ ಎಲ್ಲವೂ ನಂಬಲ್ಲಿಕ್ಕೆ ಅಸಾಧ್ಯ ಹಾಗಂತ್ಹೇಳಿ ನಂಬಕು ದೂರ ಇಡಕ್ಕೆ ಆಗಲ್ಲ ಯಾಕಂದರೆ ವಾ ಬೆಂಗ್ಳೂರಿನ ಭೂಗತ ಲೋಕವನ್ನು ಅವರೇ ಪರಿಚಯ ಮಾಡಿದ್ದು ಹಾಗಾಗಿ ಅವ್ರು ನಮ್ಗೆ ಪರ್ಚೇಸ್ ಮಾಡೋದು ಕಷ್ಟ ಆದ ಕಾರಣ ನಾವು ಇವನ್ನೆಲ್ಲ ಹೇಳೋದು ಸೂಕ್ತವಲ್ಲ ಅಂದರೆ ಕೆಲ್ವೋಂದ್ ನಂಬ್ತೀವಿ ಕೆಲೊವೊಂದನ್ನು ಜಾಹಿರಾತು ಕೂಡ ಮಿಸ್ಲೀಡಿಂಗ್ ಆಗ್ತಾ ಇರ್ತವ ಕೆಲವು ಜಾಹಿರಾತುಗುಳನ್ನ ನೋಡ್ಲಿಕ್ಕೆ ಇಷ್ಟ ಪಡಲ್ಲ ಕೆಲೋವನ್ನ ನಂಬಬೇಕು ಆಗ್ತೈತೆ ಕೆಲೋವನ್ನ ನಂಬಕ್ಕೆ ಆಗಲ್ಲ ನಾವು ನನ್ನ ಪ್ರಕಾರ ಆದ್ರ ನಂಬಬೋದು ಅಂತಂತ ನಾನು ಹೇಳ್ತೀನಿ ಆದರೆ ನೋ ನೋ ಆದ ಕಾರಣ ಇದಕ್ಕೆ ಮಾಡೇ ತೊರ್ಸ್ಬೋದು ಅದಕ್ಕೆ ನಾ ನಾವು ರವಿ ಬೆಳೆಗೆರೆ ಅವರು ಬರ್ದಿರುವ ಎಲ್ಲಾ ಆಟಿಕಲ್ನ್ ಎಲ್ಲಾ ಓದ್ಬೋದು ಎಲ್ಲಾ ಮಾಡ್ಬೋದು ಆದರೆ ಇದು ಮಾಡ್ಕೆ ಅಂತ ಇದ್ದರೂ ಕೂಡ ಸರ್ ಹಾಗಂತ್ಹೇಳಿ ಕೆಲವರು ಅಂದರೆ ಜಿಲ್ಲೆ ಸಂಪಾದಕ್ರು ಇರ್ಬೋದು ಅವರೆಲ್ಲ ಬರ್ದಿರೋ ವಿಚಾರಗಳನ್ನ ನಂಬ್ಬೋದು ಅಂತ ಕೂಡ ಹೇಳ್ಬೋದು ಆದರೆ ನಂಬಕ್ಕೂ ಆಗಲ್ಲ ಕಶ್ ಈಗಿನ ದಿನಗಳಲ್ಲಿ